ಸರ್ ಒಂದ್ನಿಮಿಷ ಈಗಾಗಲೇ ನಾನು ನಿಮಗೆ ಊಟವನ್ನು ಆರ್ಡರ್ ಮಾಡಿದ್ದೀನಿ ಸರ್ ಆದರೆ ನನಗೆ ಪೊನಿ ಸ್ವಲ್ಪ ಪೊನಿ ಬೇಕು ಅಂತ ಅನಿಸ್ತಾ ಇದೆ ಸೊ ಪೊನಿ ಆರ್ಡರ್ ಮಾಡೋದನ್ನು ಮರ್ತ್ಬಿಟ್ಟಿದ್ದೀನಿ ಸೊ ನಿಮ್ಮ ಹೋಟೆಲಲ್ಲಿ ಯಾವ ರೀ ಯಾವ ಯಾವ ರೀತಿಯ ಪಾನಿಗಳು ಲಭ್ಯವಿದೆ ಸರ್ ಆ ಅಂದರೆ ಫಾರ್ ಎಕ್ಸಾಂಪಲ್ ಉದಾಹರ್ಣೆಗೆ ಸೇಬು ಹಣ್ಣಿನ ಪಾನಿ ಇದೆಯಾ ಮೋಸಂಬಿ ಹಣ್ಣಿನ ಪಾನಿ ಇದೆಯಾ ಕಿತ್ತಳೆ ಹಣ್ಣಿನ ಪಾನಿ ಇದೆಯಾ ಲಿಂಬೆ ಹಣ್ಣಿನ ಪಾನಿ ಇದೆಯಾ ಹೊ ಎಲ್ಲ ರೀತಿಯ ಪಾನಿಗಳು ನಿಮ್ಮಲ್ಲಿ ಲಭ್ಯವಿದೆಯಾ ಹಾಗಾದರೆ ನನಗೆ ಲಿಂಬೆ ಹಣ್ಣಿನ ಪಾನಿ ಕೊಡ್ತೀರಾ ಸರ್ ಓಕೆ ಥ್ಯಾಂಕ್ ಯು ನೀವು ಇದೆ ಪಾನಿ ಕೊಡೊ ಸಂದರ್ಭದಲ್ಲಿ ನನಗೆ ನಿಂಬೆ ಹಣ್ಣಿನ ಪಾನಿ ಕೊಡುವ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಕೊಡಿ ಸರ್ ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಹಾಂ ಕೊಡ್ತೀರಾ ಸರ್ ಥ್ಯಾಂಕ್ ಯು ವಾವ್ ಊಟ ತುಂಬ ಚೆನ್ನಾಗಿದೆ ಸರ್ ತುಂಬ ರುಚಿಕರವಾದ ಊಟ ನನಗೆ ಸಿಕ್ತು ಅದೇ ರೀತಿಯಾಗಿ ಹೊಟ್ಟೆ ತಂಪು ಮಾಡಿಕೊಳ್ಳಲು ನನಗೆ ತುಂಬ ತುಂಬ ಟೇಸ್ಟಿ ಆಗಿ ಊಟ ತುಂಬ ತಣ್ಣನೆಯಾದ ಪಾನೀಯನ್ನು ಕೊಟ್ಟಿದ್ದೀರ ಸರ್ ತುಂಬ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್